ತೊಂಬತ್ತೊಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರದಾ ಒಂಬೈನೂರ ಎಂಬತ್ತೊಂಬತ್ತು ಎಪ್ಪತ್ತಾರು ಲಕ್ಷ ಎಪ್ಪತ್ತೈದು ಸಾವಿರದಾ ಏಳ್ನೂರ ಎಪ್ಪತ್ತೇಳು ಐವತ್ತು ಲಕ್ಷ ಅರ್ವತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತಾರು ನಲ್ವತ್ತು ಲಕ್ಷ ಐವತ್ತು ಸಾವಿರದಾ ಆರುನೂರ ಅರವತ್ತೈದು ಮೂವತ್ತೈದು ಲಕ್ಷ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು